ನೀವು ಯಾವುದಾದರು ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಿರಾ ಹೌದು ಎನ್ನುವುದಾರೆ ನಿಮ್ಮ ಅನುಭವ ಹೆೇಗಿತ್ತು ಹೌದು ನಾನು ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಅನೇಕ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ಶಾಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ನಾನು ನೃತ್ಯವನ್ನು ನೃತ್ಯವನ್ನು ಬಾಗಿಸಿ ನೃತ್ಯದಲ್ಲಿ ಭಾಗವಹಿಸಿದ್ದೇನೆ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ನೃತ್ಯದಲ್ಲಿ ಭಾಗವಹಿಸಿದ್ದೇನೆ ಮತ್ತು ನನಗೆ ಅನುಭವ ತುಂಬ ಉತ್ತಮವಾದ ಅನುಭವವಾಯಿತು ಮತ್ತು ಕ ನನಗೆ ಈ ನೃತ್ಯ ಎಂಬುವುದು ನನಗೆ ಇಷ್ಟವಾದ ಒಂದು ಚಟುವಟಿಕೆಯಾಗಿದೆ ನೃತ್ಯದಲ್ಲಿ ಎಲ್ಲ ಥರದ ನೃತ್ಯವು ನನಗೆ ಉತ್ತಮವಾ ಉತ್ತ್ ನನಗೆ ಎಲ್ಲಾ ಥರದ ನೃತ್ಯವು ನನಗೆ ಇಷ್ಟವಾಗುತ್ತದೆ ನಾನು ಶಾಲಾ ಮಟ್ಟದಲ್ಲಿ ನಾನು ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತೇನೆ ಈ ಪ್ರತಿ ವರ್ಷ ಒಂದನೇ ವರ್ಷದಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತೇನೆ ಎರಡನೇ ವರ್ಷದಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತೇನೆ ಮತ್ತು ನಾನು ಹತ್ತನೇ ತರಗತಿಯಲ್ಲಿ ನೃತ್ಯವನ್ನು ನಾನು ನನ್ನ ಸಹಪಾಠಿಗಳೊಂದಿಗೆ ನೃತ್ಯ ಮಾಡಿರುತ್ತೇನೆ ಮತ್ತು ನನ್ನ ಸಹಪಾಠಿಗಳ ಜೊತೆಗೆ ನಾನು ನೃತ್ಯವನ್ನು ಮತ್ತು ಹಾಸ್ಯಕರವಾದ ನೃತ್ಯವನ್ನು ಮಾಡಿರುತ್ತೇನೆ ನೃತ್ಯ ಸ್ಪರ್ಧೆಯನ್ನು ಅನೇಕ ನೃತ್ಯ ಸ್ಪರ್ಧೆಗಳಲ್ಲಿ ನಾನು ಭಾಗವಹಿಸಿದ್ದು ಅಲ್ಲಿ ಅನುಭವವು ಉತ್ತಮವಾಗಿರುತ್ತದೆ ಅಲ್ಲಿಯ ಬೇರೆ ನೃತ್ಯ ಸ್ಪರ್ಧಿಗೂ ನಾ ಅವರು ನಮಗೆ ಗುರುಗಳಾಗಿಯೂ ಇರುತ್ತಾರೆ ಕಾರಣ ಅವರು ನನ್ನ ನಮಗೆ ಬರದಂತಹ ನೃತ್ಯ ಶೈಲಿಗಳು ಅವರು ಕಲಿತಿರುತ್ತಾರೆ ನೃತ್ಯಗಳಲ್ಲಿ ಅನೇಕ ವಿಧಗಳು ಡೊಳ್ಳು ಕುಣಿತ ಉತ್ತಮ ನಾನು ಡೊಳ್ಳು ಬಂದು ಡೊಳ್ಳು ಕುಣಿತವನ್ನು ಮಾಡಿರುತ್ತೇನೆ ಡೊಳ್ಳು ಕುಣಿತವು ನನಗೆ ಉತ್ತಮ ಅನುಭವವಾಗಿತ್ತು ಮತ್ತು ಸಂತೋಷವೂ ಕೊಟ್ಟಿತ್ತು ಅದರಲ್ಲಿ ನನಗೆ ಸ ಎರಡನೇ ಸ್ಥಾನವು ಬಂದಿತ್ತು ಇವು ಡೊಳ್ಳು ಕುಣಿತವು ನಮಗೆ ನಾವು ಗುಂಪಿನಲ್ಲಿ ಮಾಡಿದ್ದೆವು ಅದರಿಂದ ನಾವು ನಮಗೆ ಗುಂಪಿಗೆ ಎರಡನೇ ಸ್ಥಾನ ಬಂದಿತ್ತು ನೃತ್ಯ ಸ್ಪರ್ದೆ ಕಾಲೇಜು ಮಟ್ಟದಲ್ಲಿ ನಾನು ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಅದರಿಂದ ನಾವು ಅಲ್ಲಿ ಏನು ನನಗೆ ಪ್ರಶಸ್ತಿ ದೊರಕಿಲ್ಲ ಆದರೆ ನನಗೆ ಉತ್ತಮ ಅನುಭವ ಸಿಕ್ಕಿತ್ತು ಈ ಕಾರಣ ಅಲ್ಲಿ ಅನೇಕ ಹೊರ ರಾಜ್ಯದ ನೃತ್ಯಗಾರರು ಬಂದಿದ್ದರು ಮತ್ತು ಅವರು ನೃತ್ಯವು ನನಗೆ ರೊಮಾಂಚನವನ್ನು ಉಂಟು ಮಾಡಿತು ಎಂದು ತಿಳಸುತ್ತೇನೆ ನೃತ್ಯದಿಂದ ನಮಗೆ ಅನೇಕ ಲಾಭಗಳೂ ಇದೆ ಕಾರಣ ನಾವು ನೃತ್ಯದಲ್ಲಿ ಮಾಡುವಾಗ ನಮಗೆ ಕಲಿಯುವ ಆಸಕ್ತಿಯು ಹೆಚ್ಚುತ್ತದೆ ಮತ್ತು ಏಕಾಗ್ರತೆಯು ಹೆಚ್ಚುತ್ತದೆ ಅನೇಕ ನೃತ್ಯ ಶೈಲಿಗಳು ನಮಗೆ ದೊರೆಕುತ್ತವೆ ಇದು ಒಂದು ನಮಗೆ ಚಟುವಟಿಕೆಯ ಭಾಗವಾಗಿದೆ ನೃತ್ಯ ಮಾಡುವ ಸಮಯದಲ್ಲಿ ಅನೇಕ ಸಹಪಾಠಿಗಳೊಂದಿಗೆ ನಾವು ಹಾಸ್ಯ ಮತ್ತು ಎಲ್ಲವೂ ಉತ್ತಮವಾಗಿರುತ್ತದೆ ನೃತ್ಯವು ನಮಗೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಅದು ಕಲಿಯಬೇಕಾದ ಒಂದು ಚಟುವಟಿಕೆ ಆಗಿದೆ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ನನಗೆ ತುಂಬ ಅತೀ ಸಂತೋಷವಾಯಿತು ಮತ್ತು ಅನೇಕ ಪುರಸ್ಕಾರಗಳು ದೊರಕಿವೆ ಮತ್ತು ಅನೇಕ ಸ್ಥಾನಮಾನಗಳು ಗೌರವವು ಸಿಕ್ಕಿದೆ ಎಂದು ತಿಳಿಸಲು ನಾನು ಖುಷಿ ಇಷ್ಟಪಡುತ್ತೇನೆ